ಯಾಂತ್ರಿಕ ಅನುವಾದ ಮತ್ತೆ ಗೂಗಲ್ ಮ್ಯಾಪ್ಗಳನ್ನು ಉಪಯೋಗಿಸಿದ್ದೀನಿ ಯಾಂತ್ರಿಕ ಅನುವಾದ ಇದು ನಾವು ನಮಗೆ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಯಾಕೆಂದರೆ ನಮ್ಮ ಕನ್ನಡ ಬಿಟ್ಟು ಬೇರೆ ಭಾಷೆಗಳನ್ನು ಪ್ರದೇಶಕ್ಕೆ ಹೋದಾಗ ಅಲ್ಲಿನ ಜನರ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಅಥವಾ ಅಲ್ಲಿನ ಯಾವುದಾದ್ರು ಸೈನ್ ಬೋರ್ಡ್ಗಳನ್ನು ಓದಲಿಕ್ಕೆ ಇದಕ್ಕೆ ಎಲ್ಲದಕ್ಕೂ ಈ ಕ ಯಾಂತ್ರಿಕ ಅನುವಾದಗಳು ಸಹಾಯ ಮಾಡುತ್ತೆ ಇವಾಗ ನಮಗೆ ಯಾವುದೋ ಒಂದು ಭಾಷೆ ಗೊತ್ತಿಲ್ಲದೇ ಇದ್ದಾಗ ಅಲ್ಲಿನ ಜನರ ಜೊತೆ ಒಡನಾಟ ಮಾಡುವುದು ತುಂಬ ಕಷ್ಟ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಗೂ ಯಾಂತ್ರಿಕ ಅನುವಾದ ಅನ್ನೋದು ತುಂಬ ಸಹಾಯಕ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರಸಿ ಇಲ್ಲದೇ ಇದ್ದರು ಸಹ ನಿಖರತೆ ಇಲ್ಲದೇ ಇದ್ದರು ಸಹ ಜನರ ಜೊತೆ ಒಂದು ಸಂವಹನ ಮಾಡ್ತಾಯಿರ್ಬೇಕಿದ್ದರೆ ಅವರಿಗೆ ನಾವು ಒಂದು ನೈನ್ಟಿ ಪರ್ಸೆಂಟ್ ಹೇಳಿದರೂನು ಅವರಿಗೆ ಅದು ಈಸಿ ಆಗಿ ಅರ್ಥ ಆಗುತ್ತೆ ಇನ್ನು ಗೂಗಲ್ ಮ್ಯಾಪ್ಗಳನ್ನು ಬಂದಾಗ ಈ ಒಂದು ಗೂಗಲ್ ಮ್ಯಾಪ್ಗಳು ಸಹ ತುಂಬ ಉಪಯೋಗ ಉಪಯೋಗಕಾರಿಯಾಗಿದೆ ಯಾವುದೋ ಒಂದು ಪ್ರದೇಶಕ್ಕೆ ನಾವು ಹೋಗಬೇಕು ಅಂತ ಹೇಳಿದರೆ ಆ ಪ್ರದೇಶದ ದಾರಿ ಅಥವಾ ಯಾವುದೋ ಒಂದು ಹೋಟೆಲ್ ಅಥವಾ ಒಂದು ಪೆಟ್ರೋಲ್ ಬಂಕ್ ಈ ಥರ ಏನಾದರೂ ಯಾವ ಗೊತ್ತಿಲ್ಲದೆ ಇರುವ ಪ್ರದೇಶದಲ್ಲಿ ಹುಡುಕಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಗೂಗಲ್ ಮ್ಯಾಪ್ಗಳಲ್ಲಿ ನಿಖರತೆ ಖಂಡಿತವಾಗಿಯೂ ಹಂಡ್ರೆ ನೂರು ಪರ್ ನೂರು ಪ್ರತಿಶತ ಇಲ್ಲದೇ ಇದ್ದರು ಸಹ ಹತ್ತು ಹತ್ತಿರದ ಪ್ರದೇಶದ ಪ್ರದೇಶವನ್ನು ಇದು ಶೋ ಮಾಡ್ತಾನೇ ಇರುತ್ತೆ ಕೆಲವೊಮ್ಮೆ ನಮಗೆ ಆದ ಅನುಭವದ ಪ್ರಕಾರ ನಮ್ಮದು ಡೆಸ್ಟಿನೇಶನ್ ಒಂದು ಕಡೆ ಇದ್ದರೆ ಅದ್ರದ್ದು ಪಕ್ಕದ ರೋಡಲ್ಲಿ ಇದರದ್ದು ದಾರಿಯನ್ನ ಶೋ ಆಗ್ತಾ ಇರುತ್ತೆ ಸೊ ಆ ಒಂದು ನಿಖರತೆಯನ್ನು ಅವರು ಸರಿ ಮಾಡ್ಕೊಂಡು ಉತ್ತಮ ಅನ್ನೋದು ನನ್ನ ಒಂದು ಅನಿಸಿಕೆ